ಹಾಯ್ ವೇದ ಏನ್ ಮಾಡ್ತಿದ್ದೆ ಹ್ಞೂ ನಾ ತಿಂದೆ ನೀನು ತಿಂದಾ ಹ್ಞೂ ಆಯಿತು ಕೆಲಸ ಎಲ್ಲ ಆಯಿತು ಹಾಗೆ ಮೊನ್ನೆ ಮೊನ್ನೆ ಒಂದು ತ್ರೀ ತ್ರೀ ಮಂತ್ಸು ಫೋರ್ ಮಂತ್ ಆಯಿತು ಫೋನ್ ಬುಕ್ ಮಾಡಿ ನಿಂಗೆ ಫೋನ್ ಇರಲಿಲ್ಲಲ್ಲಾ ಒಂಥರಾ ಫುಲ್ ಫಸ್ಟ್ ಇದ್ದಿದ್ದು ಎಲ್ಲ ಒಡೆದೋಗಿತ್ತಲ್ವಾ ಅದಕ್ಕೆ ಬುಕ್ ಮಾಡಿದೆ ಮೀಶೋ ಮೀಶೋದಲ್ಲಿ ಬುಕ್ ಮಾಡಿದೆ ಮೊಬೈಲ್ ಬಂತು ಬಟ್ ಏನೋ ಚಾ ಫಸ್ಟ್ ಒನ್ ಒನ್ ಡೇ ಚೆನ್ನಾಗಿತ್ತು ಚಾರ್ಜ್ ಎಲ್ಲ ನಿಲ್ತಿತ್ತು ನೆಕ್ಶ್ಟ್ ಡೇ ಇಂದ ಚಾರ್ಜ್ ನಿಲ್ತಿಲ್ಲ ಏನೋ ಒಂಥರಾ ಇದೆ ಮೊಬೈಲು ಹ್ಯಾಂಗ್ ಆಗ್ತೈತೆ ಜಾಸ್ತಿ ಹ್ಯಾಂಗ್ ಆಗ್ತೈತೆ ಯಾರು ಒಬ್ರು ಫೋನ್ ಮಾಡೋದ್ ಇನ್ನೊಬ್ರಿಗೋಗುತ್ತೆ ಒಂದು ಚಾರ್ಜು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕಿದ್ರು ಆಫ್ ಅಂಡ್ ಅವರ್ ನಿಲ್ತಿಲ್ಲ ಚೆನ್ನಾಗಿಲ್ಲ ಪ್ರೋಡಕ್ಟು ಈ ಮೀಶೋದಲ್ಲಿ ಈ ಪ್ರೋಡಕ್ಟ್ ಮಾತ್ರ ಚೆನ್ನಾಗಿಲ್ಲ ನೀನು ತಗೊಬೇಕು ಅಂತಿದ್ದೆ ಅಲ್ವ ತಗೊಬೇಡ ಚೆನ್ನಾಗಿಲ್ಲ ಹ್ಞೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ನೋಡು ಮೊಬೈಲು ನಾನು ತಗೊಂಡು ಇನ್ನೂ ಟು ತ್ರೀ ಮಂತ್ಸು ಫೋರ್ ಮಂತ್ಸ್ ಆಗಿದೆ ಅಷ್ಟೆ ಆಗ್ಲೇ ಹಾಳಾಗೋಗಿದೆ ಹದಿನೈದು ಸಾವ್ರ ರೂಪಾಯ್ ಕೊಟ್ಟು ಫೋನ್ ತಗೊಂಡೆ ಇಲ್ಲೇ ನಾರ್ಮಲಾಗಿ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಬುಕ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿ ತಗೊಂಡೆ ಬಟ್ ಏನು ಚೆನ್ನಾಗೇ ಇರಲಿಲ್ಲ ತುಂಬ ವೇಶ್ಟ್ ಆಯಿತು ಅದಕ್ಕೆ ನೀನು ತಗೊಬೇಕು ಅಂತಿದ್ದೆ ಅಲ್ವ ಅದಕ್ಕೆ ನಾನು ನಿಂಗೇಳ್ತಿನಿ ತಗೊಬೇಡ ಕ್ಯಾಮ್ರ ಬರ್ತಿಲ್ಲ ಕ್ಯಾಮ್ರ ನೋಡಿದ್ರೆ ಒಂಥರ ಬ್ಲರಾಗಿ ಬರುತ್ತೆ ಪ್ರಂಟು ಇಲ್ಲ ಬ್ಯಾಕು ಇಲ್ಲ ತುಂಬ ಚೇನ್ ಚೆನ್ನಾಗೆ ಇಲ್ಲ ಯಾವುದು ಏನು ಇಲ್ಲ ತುಂಬ ಸ್ಟೋರೇಜ್ ಕೂಡ ಕಡಿಮೆ ಇದೆ ಯಾವುದು ಸುಮ್ಮನೆ ತಗೊಳೋದು ಹದಿನೈದು ಸಾವ್ರ ರೂಪಾಯ್ ವೇಸ್ಟು ಇಲ್ಲೇ ತಗೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಹ್ಞೂ ಮತ್ತು ಅದಕ್ಕೆ ವೇಶ್ಟು ಅದಕ್ಕೆ ನೀನು ತಗೊಬೇಕು ಅಂತಿದ್ದೆ ಅಲ್ವ ಅದಕ್ಕೆ ನಾನು ನಿನ್ಗೆ ಹೇಳ್ದೆ ಸುಮ್ನೆ ತಗೊಬೇಡ ಸುಮ್ನೆ ವೇಶ್ಟ್ ಆಗುತ್ತೆ ಆರಾಮ್ಸಾಗ್ ಅಂಗಡಿಯಲ್ಲಿ ತಗೋ ಈ ಬುಕ್ ಮಾಡಿ ತಗೊಂಡರೆ ಸುಮ್ಮನೆ ವೇಸ್ಟು ತುಂಬ ಹ್ಯಾಂಗ್ ಆಗ್ತೈತೆ ಆಟೋಮೆಟಿಕಾಗಿ ಅದಷ್ಟಕ್ಕದೇ ಸುಚ್ ಆಪ್ ಆಗುತ್ತೆ ಹ್ಯಾಂಗ್ ಹಾಗು ಹಾನ್ ಆಗುತ್ತೆ ಒಬ್ರು ಫೋನ್ ಮಾಡಿದ್ದು ಇನ್ನೊಬ್ರಿಗೋಗುತ್ತೆ ಒನ್ನೊನ್ ಟೈಮ್ ಹಾಂಗೆ ಇದು ನಿಲ್ಬಿಡುತ್ತೆ ಏನ್ ಮಾಡೋದಂಥ ಗೊತ್ತಾಗಲ್ಲ ಚಾರ್ಜ್ ಏ ಇವಾಗ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಚಾರ್ಜ್ ಹಾಕ್ಕೊಂಡ್ ಹೋಗಿರ್ತಿನಿ ನೈಟೆಲ್ಲ ಹಾಕಿರ್ತಿನಿ ಮತ್ತು ಡೇ ಡೇ ನಾನು ಕಾಲೇಜ್ಗೆ ಅಲ್ಲೇ ಹೋಗೋಷ್ಟರಲ್ಲೇ ಆಫ್ ಆ್ಯನ್ ಅವರಲ್ಲೇ ಚಾರ್ಜ್ ಎಲ್ಲ ಡೌನ್ ಆಗಿಬಿಡುತ್ತೆ ಚೆನ್ನಾಗೆ ಇಲ್ಲ ಸುಮ್ಮನೆ ವೇಶ್ಟ್ ಆಯಿತು ಕೊಟ್ಟು ನಾನು ಅಷ್ಟು ಕೊಟ್ಟು ತಗೊಬಾರ್ದಾಗಿತ್ತು ಚೆನ್ನಾಗೆ ಇಲ್ಲ ಪ್ರೋಡಕ್ಟ್ ಅಂತು ಆ ಕ್ಯಾಮ್ರ ಅಂತು ತುಂಬ ಚೆನ್ನಾಗಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತಗೊಂಡು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ತಗೊಂಡಿದ್ದು ಚೇನು ಚೆನ್ನಾಗಿಲ್ಲ ಪ್ರಂಟು ಬರ್ತಿಲ್ಲ ಬ್ಯಾಕು ಬರ್ತಿಲ್ಲ ಏನು ಚೆನ್ನಾಗೇ ಇಲ್ಲ ಸುಮ್ನೆ ಇವಾಗ ನೋಟ್ಸ್ ಎಲ್ಲ ಕಳಿಸ್ತಿದ್ದಾರೆ ಎಲ್ಲ ಸ್ಟೋರೇಜ್ ಅಂತು ತುಂಬ ಕಡಿಮೆ ಇದೆ ಏನು ಫೋನೇ ಚೆನ್ನಾಗಿಲ್ಲ ಸುಮ್ಮನೆ ತಗೊಂಡಿದ್ದು ವೇಶ್ಟು ಹಾಂ ಏನಕ್ಕೆ ವೇಶ್ಟು ಸುಮ್ಮನೆ ಹದಿನೈದು ಸಾವ್ರ ರೂಪಾಯ್ ಕೊಟ್ಟು ಇಲ್ಲೇ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅದಕ್ಕೆ ನೀನು ತಗೊಬೇಕು ಅಂತಿದ್ದೆ ಅಲ್ವ ಅದಕ್ಕೆ ನಿನ್ಗೆ ಹೇಳೋಣ ಸುಮ್ಮನೆ ತಗೊಬೇಡ ಏನಕ್ಕೆ ವೇಸ್ಟು ಆರಾಮ್ಸ ಅಂಗಡಿಯಲ್ಲಿ ತಗೋ ಹ್ಞೂ ಸುಮ್ಮನೆ ಏನಕ್ಕೆ ತಮ್ಮ ತಗೊಂಡೋದ ಸುಮ್ಮನೆ ಅವೆಲ್ಲ ವೇಸ್ಟು ಸುಮ್ಮನೆ ಮೊನ್ನೆ ಏನೋ ಸ್ಯಾರಿ ಚೆನ್ನಾಗಿತ್ತು ತೊಗೊಂಡೆ ಇದು ನೋಡಿದೆ ಏನು ಚೆನ್ನಾಗೇ ಇಲ್ಲ ಇದ್ದಕ್ಕಿದ್ದಂಗೆ ಹ್ಯಾಂಗ್ ಆಗುತ್ತೆ ಸುಚ್ ಆಪ್ ಆಗುತ್ತೆ ಹಾನ್ ಆಗುತ್ತೆ ಇವಾಗ ನೋಡಿ ಆಗ್ಲೇ ನನ್ನ ಫ್ರೆಂಡಿಗ್ ಫೋನ್ ಮಾಡಿದ್ದೆ ಆಟೋಮೆಟಿಕ್ ಅದೇ ಕಟ್ಟಾಗೋಯಿತು ಕಟ್ಟಾಗೋಯಿತು ಮತ್ತು ಫೋನ್ ಮಾಡೋಕೆ ಹೋದ್ರೆ ಹೋಗ್ತಾನೆ ಇಲ್ಲ ನಮಗೇನು ಸಿಗೋದೆ ಇಲ್ಲ ನೆಟ್ವರ್ಕ್ಸ್ ಏನೂ ಸಿಗೋಲ್ಲ ನೆಟ್ಟು ಒನ್ ಟೈಮ್ ಹೆಂಗೊ ಆಡುತ್ತೆ ಚಾರ್ಜ್ ಇರಲ್ಲ ಸುಮ್ಮನೆ ನೋಡು ಸುಮ್ಮನೆ ಇವಾಗ ಇದು ಮಾಡಿದೆ ಗ್ಲಾಸ್ ಕೂಡ ಒಡೆದೋಯ್ತು ಇವಾಗ ಮೊಬೈಲ್ ಬೇರೆ ಬೇರೆ ತಗೊಬೇಕು ಸುಮ್ಮನೆ ವೇಶ್ಟ್ ಕಾಸು ಬೇರೆ ಇಲ್ಲ ಎಲ್ಲ ಇದಕ್ಕಾಗಿದ್ದೆ ಸುಮ್ಮನೆ ವೇಶ್ಟ್ ಆಗೋಯಿತು ಏನು ಮಾಡೋದೋ ಏನೋ ಮೊಬೈಲ್ ಅಂತು ತುಂಬ ಏನು ಒಂದು ಚೂರು ಚೆನ್ನಾಗೆ ಇಲ್ಲ ತುಂಬ ನಾನು ತಗೊಬಾರ್ದಾಗಿತ್ತು ಬೇರೆ ಕಡಾದರೂ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಬುಕ್ ಮಾಡಿ ಮಾತ್ರ ತಗೊಬಾರ್ದಾಗಿತ್ತು ನೀನು ತಗೊಬೇಡ ಚೆನ್ನಾಗಿಲ್ಲ ಏನ್ ಏನು ಚೆನ್ನಾಗಿಲ್ವು ಎಲ್ಲ ಹಾಳಾಗಿ ಹೊರ್ಟೋಗಿದೆ ತು ಒನ್ನೊನ್ ಟೈಮ್ ಮಾತಾಡ್ತಿರ್ ಹಂಗೆ ಬಿಸಿ ಬಂದುಬಿಡುತ್ತೆ ಹಂಗಾಗಿಬಿಡುತ್ತೆ ಇದು ಒನ್ನೊನ್ ಫೋನ್ ಎಷ್ಟು ಚೆನ್ನಾಗಿರುತ್ತೆ ಈ ಫೋನ್ ಚೆನ್ನಾಗೇ ಇಲ್ಲ ತುಂಬ ಆಸೆಪಟ್ಟು ತಗೊಂಡೆ ಏನು ಚೆನ್ನಾಗಿಲ್ಲ ಆಸೆಯೆಲ್ಲ ಹೋಯ್ತು ಇವಾಗ ನೋಡು ನಮ್ಮ ಯಜಮಾನ್ರಿಗೇಳಿದ್ರೆ ಬೈತಾರೆ ಅದ್ಕೆ ಹೇಳ್ದೀರ ಇದಿನಿ ಸುಮ್ಮನೆ ಎರಡು ದಿನ ಬೈದಾತು ಮಾಡೊಣ ಇದೇ ಯೂಸ್ ಮಾಡೊಣ ಮತ್ತು ತಗೊಳನ ಅಂತ ನೀ ಮೀಶೋ ಎಲ್ಲ ಬುಕ್ ಮಾಡಿ ವೇಶ್ಟ್ ಆಯಿತು ಹದಿನೈದು ಸಾವ್ರ ರೂಪಾಯ್ ಹದಿನೈದು ಸಾವ್ರ ರೂಪಾಯ್ ಕೊಟ್ಟು ತಗೊಂಡು ಇಲ್ಲೆ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ ತುಂಬ ಬೇಜಾರಾಗುತ್ತೆ ಫೋನ್ ಹಿಂಗಾಗಿರೋದ್ ಹದಿನೈದು ಸಾವ್ರ ರೂಪಾಯ್ ಕೊಟ್ಟು ವೇಶ್ಟ್ ಆಗೋಯ್ತೇ ಅಂತ ಹ್ಞೂ ಇವಾಗ ನೋಡು ಗ್ಯಾಲ್ರಿದಾಗ ಫೋಟೋಸು ಈ ನೋಟ್ಸು ಏನು ಜಾಸ್ತಿ ಮಡುಗಂಗೆ ಇಲ್ಲ ಸ್ಟೋರೇಜ್ ಜಾಸ್ತಿ ಆದರೆ ಫೋನ್ ಫುಲ್ ಹ್ಯಾಂಗ್ ಆಗಿಬಿಡುತ್ತೆ ಒನ್ನೊಂದೇ ಟೈಮ್ ನೋಡ್ವಿ ಎಲ್ಲ ಕಾಂಟ್ಸ್ ಇತ್ತು ಕಾಂಟ್ಯಾಕ್ಟ್ ಇತ್ತು ಕಾಂಟ್ಯಾಕ್ಟ್ ಎಲ್ಲ ಹೋಯ್ತು ಮತ್ತು ರಿಕವರ್ ಮಾಡಬೇಕು ನೋಟ್ಸ್ ಇತ್ತು ಇವಾಗ ನೋಟ್ಸ್ ಎಲ್ಲ ಹೋಯ್ತು ಈ ಫೋನು ತಗೊಂಡು ಸುಮ್ನೆ ವೇಶ್ಟ್ ಆಯಿತು ನಂದು ಹಳೆ ಫೋನೇ ಬೆಟರ್ ಆಗಿತ್ತು ಆಸೆಪಟ್ಟು ತಗೊಂಡೆ ಏನಕ್ಕೆ ಯೂಸೇ ಇಲ್ಲ ಏನುಮಾಡೋದೋ ಏನೋ ಹೋಗಮ್ಮ ಕಾಸು ಬೇರೆ ಇಲ್ಲ ಇನ್ನೇನು ಮಾಡೋದು ಸುಮ್ಮನೆ ವೇಶ್ಟ್ ಆಗೋಯಿತು ಫೋನ್ ತಗೊಂಡು ನೋಡು ಇದ್ದಕ್ಕಿದ್ದಂಗೆ ಸುಚ್ ಆಪ್ ಆಗುತ್ತೆ ಆನ್ ಆಗುತ್ತೆ ಅಯ್ಯೋ ಏನ್ ಮಾಡೋದೋ ಏನೋ ಕಾಸು ಬೇರೆ ಇಲ್ಲ ಏನು ಮಾಡೋದು ಹದಿನೈದು ಸಾವ್ರ ರೂಪಾಯ್ ವೇಶ್ಟ್ ಆಯಿತು ನೋಡ್ಬಿಟ್ಟು ಹಂಗೆ ವಾಪಾಸ್ಸಾದ್ರೂ ಕಳಿಸ್ಬಿಡ್ಬೇಕಾಗಿತ್ತು ಹೋಗಿ ಹೋಗ್ ಬುಕ್ ಮಾಡಿದೆ ಒಂಚೂರು ಚೆನ್ನಾಗೆ ಇಲ್ಲ ಮಾಡಬಾರ್ದಾಗಿತ್ತು ಏನೋ ಸ್ಯಾರಿ ಚೆನ್ನಾಗಿತ್ತು ಇದು ಚೆನ್ನಾಗಿರುತ್ತಂತ ಬುಕ್ ಮಾಡಿದೆ ಏನು ಚೆನ್ನಾಗೆ ಇಲ್ಲ ಎಲ್ಲ ಹೋಯ್ತು ನಮ್ಮ ಯಜ್ಮಾನ್ರಗೇಳಿದ್ರೆ ಬೈತಾರೆ ಇನ್ನು ಹದಿನೈದು ಸಾವ್ರ ರೂಪಾಯ್ ವೇಸ್ಟು ಅದಕ್ಕೆ ಹೇಳ್ದೀರ ಇದೀನಿ ಫುಲ್ಲು ಹ್ಯಾಂಗ್ ಆಗ್ಬಿಟ್ಟವೆ ಫೋನ್ ಒಂಚೂರು ಚೆನ್ನಾಗೆ ಇಲ್ಲ ಈ ಫೋನು ರೆಡ್ಮಿ ಅದು ರೆಡ್ಮಿ ಬುಕ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ರೆಡ್ಮಿ ನೈನ್ ಸ್ವಲ್ಪನೂ ಚೆನ್ನಾಗಿಲ್ಲ ನೀನು ತಗೊಳಕೆ ಹೋಗ್ಬೇಡ ಸುಮ್ಮನೆ ವೇಶ್ಟ್ ಆಗುತ್ತೆ ತಗೊಂಡರೆ ಹ್ಞೂ ಸರಿ